ಅದು ಇಕರೇ ನಾ ನಂಗೆ ಎಮ್ ಬಿ ಬಿ ಎಸ್ ಮಾಡದಿತ್ತೂ ಅದ್ಕ ನಾ ಟೆಂತ್ ಆದ್ಮ್ಯಾಲ ಸೈನ್ಸ್ ತಕೊಂದ ಫಸ್ಟ್ ಇಯರ್ ಸೆಕೆಂಡ್ ಇಯರು

ಅದಕ್ಕೆ ಮುಂದ ತೋಲ್ ಚಂದ್ ಸ್ಕೋಪ್ ಅದಾ ಅದು ಮಾಡ್ದಿ ಅಂದ್ರ ಮುಂದೆ ಲೈಫ್ ಆಯ್ತದ ಒಂದು ಚಂದ್ ಸೇವೆ ಬಿ ಆಯ್ತದ ಎಲ್ಲಾ ಜನ್ರ ಸೇವೆ ಫ್ಯಾಮ್ಲಿದಾಗ ಆಗಲಿ ನಮ್ಮ ಎಲ್ಲಾ ಬಂದು ಬಳಗ ಎಲ್ಲ ಆಗಲಿ ಅದ್ರ ಸಲಿಂದು ಮನ್ಯಾಗ ಬಿ ಎಲ್ಲದ್ಕ ಅದಕ್ಕ ಪ್ರೋತ್ಸಾಹ ಮಾಡತಿರು ನೀಟೆ ಮಾಡು ನೀ ಏನ್ಯಾಕ ಆಗ್ಲಾಕ ಒಂದು ವರ್ಷ ಡ್ರಾಪ್ ಆದ್ರ ಆಯಿತು ಒಂದು ವರ್ಷ ಹಿಂದೆ ಹೋದ್ರ ಆದಿ ಏನು ಫರಕ್ ಬೀಳಲ್ದು ನೀ ನೀಟೆ ರಿಪೀಟ್ ಮಾಡು ಮತ್ತೊಂದ್ಸಲಿ ಬರಿ ಎಕ್ಸಾಮು ಮತ್ತೊಂದ್ಸಲಿ ನೀ ಬರಿ ಎಕ್ಸಾಮು ಮತ್ತೊಂದ್ಸಲಿ ಹತ್ತುದರ ಹತ್ತುತ್ತ ಚಂದ ಅಂತ್ಹೇಳಿ ನಾ ಬೀ ತೋಲ್ ಯೋಚನೆ ಮಾಡ್ದ ಹಿಂಗಿಂಗ ಅಲ್ಲತರ ಎಲ್ಲರೂ ಮತ್ತು ಮಾಡರಿ ಒಂದು ವರ್ಷ ಹೋದರ ಬಿ ಏನ್ಬಿ ಆಗಲ್ದೂ ಅಂತೇಳಿ ನಾ ಬೀ ಮತ್ತೊಂದು ವರ್ಷ ಬರ್ದ ಮತ್ತೊಂದು ವರ್ಷ ತೋಲ್ ಓದ್ದ ಮತ್ತೊಂದು ವರ್ಷ ನೆಕ್ಸ್ಟ್ ಇಯರ್ ಬಂತು ನೀಟ್ ಎಕ್ಸಾಮ್ ಕಟ್ದಾ ನೀಟ್ ಎಕ್ಸಾಮ್ ಬರ್ದ ಬಂತು ಎಕ್ಸಾ ರಿಝಲ್ಟ್ ಬಂತು ಚಂದ ಬಂದ್ವು ಮಾರ್ಕ್ಸು ಆವಾಗಾ ಒಂದು ಬೆಂಗ್ಳೂರು ಕಾಲೇಜ್ನಾಗ ಅಟಲ್ ಬಿ ವಾಜ್ಪೇದಾಗ ಸೀಟ್ ಸಿಗ್ತು ಅಲ್ಲಿ ನಾ ಫೈವ್ ಇಯರ್ಸ್ ನಂದು ಕೋಚಿಂಗ್ ಮುಗುಸ್ಕೊಂದ ಅಲ್ಲಿ ಐದು ವರ್ಷ ನಾ ಕೋಚಿಂಗ್ ಅಲ್ಲಿ ಮುಗುಸ್ಕೊಂಡಿದೆ ಚಂದ ಎಲ್ಲಾ ಚಂದ್ ಓದಿದೆ ಅದ್ರ ಬಾದ್ ಪಿ ಜಿ ಕಡೆ ನಿಂಟಾ ತಗೊಂದಾ ಪಿ ಜಿ ಮಾಡಬೇಕಂತ ಒಂದು ವರ್ಷ ಡ್ರಾಪ್ ಮಾಡಿದೆ ಎಕ್ಸಾಮ್ ಬರ್ದಿದೆ ಅದ್ರ ಸಲಿಂದ ಮತ್ತೆ ಅಲ್ಲಿ ಅಲ್ಲಿ ಎಲ್ಲಾ ಬೇರೆ ಬೇರೆ ಕಡೆ ಹೋಗಿ ನನಗೆ ಇದು ಜಾಬ್ ಸಿಗ್ತವ ಅಂತ್ಹೇಳಿ ಕ್ಲಿನಿಕಲ್ದಗಾಗಲಿ ಎಲ್ಲರ ಆಗಲಿ ಆಯತೆನಾ ಪ್ರೈವೇಟ್ ಡ್ಯೂಟಿ ಆಗಲಿ ಕೆಲಸ ಆಗಲಿ ಮಾಡ್ದ ಮತ್ತು ಸ್ವಂತಾಗಿ ಕ್ಲಿನಿಕ್ ಹಾಕಾರ ಅಂತೇಳಿ ಬಿ ಯೋಚನೆ ಮಾಡ್ದ ಫ್ಯಾಮ್ಲಿದಾಗ ಎಲ್ಲ ಕೇಳ್ಕೊಂದ ಎಲ್ಲಾ ಎಲ್ಲೋರ್ಬಲ್ಲಿ ಹೆಲ್ಪ್ ಕೇಳ್ದ ಎಲ್ಲೋರಿಗಿ ಮಾಡ್ತಿರೇನಂತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ನಂಗೆ ಬಿ ಜರಾ ಹೆಚ್ಚಿಗಿ

ಎಲ್ಲದಕ್ಕಾ ಹೆಲ್ಪ್ ಆಯ್ತದ ಅಂತೇಳಿ ಚಂದ್ ಸಹಾಯ ಆಯ್ತದ ಮಾಡ್ದಿ ಅಂತಂದ್ರ ಮುಂದ ಜನ್ರ ಸೇವೆ ಆಯ್ತದ ಮತ್ತ ಮಾಡು ಚಂದ್ ಇರ್ತದ ಅಂತೇಳ್ದುರೂ ಫಾ ಲಾಸ್ಟಿಗ ಮಾಡ್ದ ಮತ್ತು ಒಂದು ಜಾಬ್ ಸಿಗುತು ಅದ್ರ ಸಲಿಂದು ಸಿಕ್ಯದ ಮತ್ತೆ ಮಾಡ್ಲಾತಿದೆ ಅದನ್ನೇ ಇನ್ನ ಈಗ ಬಿ ಮುಂದೆ ಮುಂದೆ ಮಾಡರಲಚಿದೆ ಅದನ್ನೆ ಮತ್ತ ಮತ್ತು ಎಲ್ಲರದ್ದು ಸೇವೆ ಬಿ ಆಯ್ತದ ಹಾಗೆ ಏನ್ರಾ ಚೆನ್ನಾಗಿ ಕಫೆ ನಮ್ಮ ಕುಟುಂಬದಾಗ ಆಗಲಿ ನಮ್ದ ಯಾರ್ದರ ಬಳಗದಾಗಾ ಏನ್ರ ಅಚಾನಕ್ ಸೀರ್ಯಸ್ ಕಂಡೀಷನ್ ಬಂತು ಅಂದ್ರ ಬೀ ನಾನೇ ಹೆಲ್ಫಿಗೆ ಇರ್ತೆ ಜಲ್ದಿ ಏನಾರ ಆಯಿತು ಅಂತ ಅಂದ್ರ ಬೀ ನಾನೇ ಹೆಲ್ಫಿಗೆ ಇರ್ತ ಎಲ್ಲವರಿಗೆ ಜಲ್ದಿ ಸಹಾಯ ಆಯ್ತದ ಅದ್ರ ಸಲಿಂದ ಎಮ್ ಬಿ ಬಿ ಎಸ್ ಮಾಡ್ಬೇಕು ಅನ್ಲತಿದ್ದೆ ಅದು ಒಂದು ಚಂದ್ ಒಂದು ಸ್ಕೋಪ್ ಅದಾ ಅದನ್ನೇ ಹಿಂಗ ಎಲ್ ಬಿ ಆಗಲಿ ಲಾಸ್ಟ್ ಟೈಮ್ ಕೋವಿಡ್ ಬಂದಿನಾಗ ಬೀ ಎಲ್ಲಾ ಬಂದಿದ್ದರು ಬಿ ಅದು ಒಂದು ಹಾಸ್ಪಿಟಲ್ಲೇ ಅಲ್ವರಿ ಹೆಲ್ಪ್ ಆಗಿತ್ತು ಎಲ್ಲ ಎಮ್ ಬಿ ಬಿ ಎಸ್ ಮಾಡಿನ್ನೂರೆ ಎಲ್ಲಾ ಹೆಲ್ಪ್ ಆಗಿದ್ದರು ಎಷ್ಟೋ ಜನ್ರ ಒಂದು ಜೀವ ಉಳ್ಸಿರು ಅದ್ರ ಸಲಿಂದು ಅದು ಒಂದು ಒಂದು ಚಂದೊಂದು ಸ್ಕೋಪ್ ಅದಾ ಬೇರೆ ಥೆಲ್ಲೆಲ್ಲಾ ಮಾಡ್ದ್ರ ಬೀ ನಾವು ಅಷ್ಟು ಸ್ಕೋಪ್ ಇರಲ್ದು ಮೆಡಿಕಲ್ ಫೀಲ್ಡ್ನಾಗ ಅಂದ್ರ ಎಮ್ ಬಿ ಬಿ ಎಸ್ ನಂಗ ತೋಲ್ ಸ್ಕೋಪ್ ಅದಾ ಅದ್ರ ಸಲಿಂದು ಅದು ಒಂದು ಚಂದೊಂದ್ ಸ್ಕೋಪ್ ಅದು